ಹಾಂ ಹೇಳಿ ಹಾಂ ನಮಸ್ತೇ

ಹೌದಾ ಅದು ಮನೆಗೆ ನಾವು ಬಂದು ಒನ್ ಸಲ ನೋಡ್ತೀವಿ ನಿಮಗೆ ಕಲರ್ಸ್ ಎಲ್ಲ ಚೂಸ್ ಮಾಡಿದೀರಾ ಯಾವ್ದು ಯಾವುದು ಕಲರ್ಸ್ ಎಲ್ಲ ಹಾಂ ನನಗ್ ನೀವು ಹಾಂ ನಾನು ನಿಮಗ್ ಸೆಂಡ್ ಮಾಡ್ತೀನಂತೆ ಕಲರ್ಸ್ ಎಲ್ಲ ಯಾವ್ದು ಯಾವುದು ಅಂತ ನನ್ನ ಹತ್ರ ಇರೋ ಕಲರ್ಸ್ಗಳನ್ನ ನಾನು ನಿಮಗ್ ಸೆಂಡ್ ಮಾಡ್ತೀನಿ ನೀವು ಅದರಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ಕಿಚನ್ನಿಗೆ ಹಾಲಿಗೆ ಮತ್ತು ಹೊರ್ಗಡೆ ಔಟ್ಸೈಡ್ ನಿಮಗ್ ಯಾವ್ದು ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡಿ ಆಮೇಲೆ ನಾನು ಬಂದು ಅದನ್ನು ರೇಟ್ ಎಲ್ಲ ನಾನು ಮಾತಾಡ್ತೀನಿ ನಿಮಗ್ ವಾಷೆಬಲ್ ಅಂದರೆ ಸ್ವಲ್ಪ ಎಲ್ಲ ಕಾಸ್ಟ್ಲಿ ಆಗುತ್ತೆ ನಾನು ನೋಡಿಬಿಟ್ಟು

ಆಂ ಹಾಂ ಅದು ನಾನು ಮ ನೋಡ್ಬಿಟ್ಟು ಮಾಡ್ತೀನಿ ಮನೆ ಅದು ಎಷ್ಟು ಅಗಲ ಉದ್ದ ಎಲ್ಲ ನೋಡಬೇಕಲ್ವಾ ನಾನು ಮನೆ ರೂಮ್ಸ್ ಎಲ್ಲ ರೂಮ್ಸು ಮತ್ತು ಕಿಚನ್ನು ಹೊರ್ಗಡೆ ಔಟ್ಸೈಡ್ ಎಲ್ಲ ನೋಡಬೇಕಲ್ವಾ ಅದು ಯಾವ ಯಾವ ಥರ ಇದೆ ನೀವು ನಾನು ಇವತ್ತು ಕಲರ್ಸ್ ಎಲ್ಲ ನಿಮಗ್ ಕಳಿಸ್ತೀನಿ ನೀವು ಕಲರ್ಸು ಸೆಂಡ್ ಮಾಡಿ ನನಗ್ ಯಾವ ಕಲರ್ ಬೇಕು ಅಂತ ಹೇಳಿ ಕಳಿಸಿ ನಾನು ನಾಳೆ ಫ್ರೀ ಇರ್ತೀನಿ ನಾಳೆ ಬಂದು ಒಂದು ಸರಿ ಬಂದು ನೋಡಿ ಹೋಗ್ತಿನಂತೆ ನಿಮ್ದು ಯಾವ ಏರಿಯ ಹಾಂ ಸರಿ ನೀವು ಲೊಕೇಶನ್ ಕಳಿಸಿ ನಾನು ಆ ಕಡೆ ಸೈಡ್ ಆ ಸೈಡ್ ಏನಾದರೂ ಬಂದಾಗ ಒಂದು ಸರಿ ಬಂದು ಹೋಗ್ತೀನಂತೆ ಮತ್ತು ನೋಡಿ ನಿಮಗ್ ಯಾವ ಯಾವ ಕಲರ್ ಇಷ್ಟ ಆಗುತ್ತೆ ನನಗ್ ಸೆಂಡ್ ಮಾಡಿ ಮೇಡಮ್ ನೋಡಣ ಇವಾಗ ಎಲ್ಲ ರೇಟ್ ಜಾಸ್ತಿ ಇದೆ ಆದಷ್ಟು ನೋಡ್ತೀನಿ ಆದಷ್ಟು ನೋಡಿ ಕಮ್ಮಿ ಮಾಡಿ ಕೊಡ್ತೀನಂತೆ ಹಾಂ ಆ ಥರ ಎಲ್ಲ ಆದರೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿಯೇ ಇವಾಗ ಸ್ವಲ್ಪ ನೋಡಿ ನೀವು ಹಾಂ ಸರಿ ಸರಿ ನೋಡಿ ಮಾಡ್ತೀನಂತೆ ನೀವು ಕಳಿಸಿ ಅದು ಯಾವುದು ಇದು ಇದನ್ನೆಲ್ಲ ಕಳಿಸ್ಕೊಡಿ ನಾನು ಮಾಡ್ನ ಹಾಂ ಹ್ಞೂ ಎಲ್ಲ ಶೇರ್ ಮಾಡಿ ಮತ್ತು ತುಂಬ ರಿಸನೇಬಲ್ ಇದ್ರಲ್ಲಿ ಮಾಡ್ಕೊಡ್ತಿನಿ ಮತ್ತು ನೀವು ಅದರಲ್ಲೂ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಅನ್ಬಾರ್ದು ಯಾಕಂದರೆ ಎಲ್ಲ ರೇಟ್ ಜಾಸ್ತಿ ಇರೋದರಿಂದ ನೋಡಿ ನೀವೂ